ಪಾತ್ರೆ ತೊಳೆಯುವ ಪ್ರಕ್ರಿಯೆಯಲ್ಲಿ ಪೆಹಲೆ ಪೆಹಲೆ ಎಂಬುದು ನೀರು ತೆ ಪಾತ್ರೆ ತೆಗೆದುಕೊಂಡ್ಬೇಕಾದ್ರೆ ಎಲ್ಲೆಲ್ಲಿ ಗಲೀಜು ಇರ್ತವೆ ಅಲ್ಲೆಲ್ಲ ಸಾಬೂನು ಹಚ್ಚಬೇಕು ಸಾಬೂನು ಹಚ್ಚಿದ ನಂತರ ಮಾ ಪೂರ ಅದು ತೊಳೀಬೇಕು ಆಮೇಲೆ ತೊಳೆದ ಮ್ಯಾಗ ಅದರ ಮ್ಯಾಗ ಪಾತ್ರೆ ಮ ಗ ಬ್ಯಾಂಡೆ ಮ್ಯಾಗ ಬೆಳ್ಳನ್ನೊಂದು ಇದು ಕುಟ್ಟುತ್ತಾ ಬೆಳ್ಳನ್ನೊಂದು ಹೋಗಿಸಿ ಹೋಗಲ್ಲಾಡಿಸ್ಲಿಕ್ಕ ಚೆಂದ ತೊಳೀಬೇಕು ಅಂಥದ್ದು ಮತ್ತೆ ಇದು ತೊಳಿಯೊಲಾದರ ಅದರ ಮ್ಯಾಗೆಲ್ಲ ಬ್ಯಾಕ್ಟೀರಿಯಾಗಳು ಇರ್ತವೆ ಬ್ಯಾಕ್ಟೀರಿಯಗಳು ನಾವು ಹಾಗೆ ಉಂಡೆವು ತಿಂದೆವು ಅಂದ್ರೆ ನಮ್ಮ ದೇಹದಾಗ ಭಾಳವು ಹಾನಿಕಾರಕ ಆಯ್ತದ ಮತ್ತು ನಾವು ಇರಲಿವು ಮತ್ತು ಹಾಸ್ಪಿಟಲ್ ಕದ ನೋಡ್ಬೇಕಾಗ್ತದೆ ಇದು ಎಲ್ಲ ಮತ್ತು ಹಾಸ್ಪಿಟಲಕ್ಕೆ ಹೋದ್ರೆ ರೊಕ್ಕ ಎಲ್ಲ ಖರ್ಚು ಆಯ್ತವ ಈ ರೊಕ್ಕಗಳೆಲ್ಲ ಖರ್ಚು ಆಗ್ಬಿಡೋದಂದ್ರೆ ಪಾತ್ರೆಗಳೆಲ್ಲ ಚೆಂದ ಪಾತ್ರೆಗಳೆಲ್ಲ ಚೆಂದ ತೊಳೀಬೇಕಾಗ್ತದೆ ಮತ್ತೆ ಜಿಡ್ಡಾದ ಪಾತ್ರೆಗಳಂದ್ರೆ ಈಗ ಎಣ್ಣೆ ಗಿಣ್ಣೆ ಆಗಿರ್ತವೆ ಅವೆಲ್ಲ ಹೀಗೆ ಹೀಗೆ ಕೋವು ಎಣ್ಣೆ ಆದರೂ ಎಣ್ಣೆ ಆದರೂ ಕುಟ್ಟುತ್ತಾ ಜಿಗಿ ಜಿಗಿ ಆಯ್ತದೆ ಜಿಗಿ ಜಿಗಿ ಎಲ್ಲ ಹೋಗ್ಸಲಕ್ಕ ನಿಂಬೆಹಣ್ಣು ಹುಣಸೇಹಣ್ಣು ಬಿಸಿ ನೀರು ಇವೆಲ್ಲ ತಗೋಬೆಕಾಗ್ತದೆ ಈ ಭಾಂಡೆ ಈ ಜಿಡ್ಡಾ ಭಾಂಡೆ ತೊಳಿಲಕ್ಕ ಜಿ ಬಿಸಿ ನೀರು ಹಾಕಬೇಕು ಹುಣಸೆಹಣ್ಣು ಹಾಕಬೇಕು ಇವುಗಳನ್ನು ಹಾಕಿದ ಮ್ಯಾಗ ಥೋಡಾ ಹಾಗೆ ಇಡಬೇಕು ಇವುಗಳ ಇವುಗಳೆಲ್ಲ ಹಾಕಿದ ಮ್ಯಾಗ ಹಾಗೆ ಇಟ್ಟಿದ ಮ್ಯಾಗ ಮತ್ತು ಥೋಡೆ ಝಾಂಡೆ ತಿಕ್ಕಿ ತೆಗೀರಿ ಇವುಯೆಲ್ಲ ಚೆಂದ ತೊಳಿಬೇಕು ಆಗ ಜಿಡ್ಡು ಎಂಬುದು ಐತ್ರಿ ಈ ಜಿಡ್ಡು ಹಾಗೆ ಇತ್ತು ಅಂದ್ರೆ ಮತ್ತೆ ತೋಲ್ ಪ್ರಾಬ್ಲಮ್ ಈ ಪಾತ್ರೆಗಳೆಂಬುದು ಚೆಂದ ತೊಳೀಬೇಕಾಗ್ತದೆ ಈ ಪಾತ್ರೆಗಳು ಅದ್ರ ಮ್ಯಾಗೆಲ್ಲ ಕೀಟಾಣು ಅದುಗಳೆಲ್ಲ ಇದ್ರೆ ನಾವು ಹಾಗೆ ಉಣ್ತೇವು ಮತ್ತು ಈ ಪಾತ್ರೆ ಈ ಪಾತ್ರೆ ಮ್ಯಾಗಳು ಭಾಂಡೆ ಮ್ಯಾಗ ಹಾಗೆ ಹೀಗೆ ಹಣ್ಗಳು ತಿಮ್ಗೆ ಅಂಥವು ಈ ಹಣ್ಗಳು ತಿಮ್ಗೆ ತಗೋತೇವೆ ಹಣ್ಗಳು ತೊಗೋತೇವೆ ಊಟ ಮಾಡಿ ಹೀಗೆ ಹಾಗು ಹಿಂಗುಳ ಛಲೋ ತೊಳಿಯಲಿದ್ದೆವು ಸಾಬೂನು ಎಲ್ಲ ಹಾಗೆ ಇತ್ತು ನಾವು ಹಾಗೆ ಗೊತ್ತಾಗಲ್ದನೇ ಉಂಡೆವು ಇದನ್ನೆಲ್ಲಂದ್ರೆ ನಮ್ಮ ದೇಶ ನಮ್ಮ ದೇಹದ ಬ್ಯಾಕ್ಟೀರಿಯಾಗಳು ಇರ್ತವೆ ಮತ್ತು ನಾವು ಬಿಮಾರ್ ಬೀಳ್ತೇವು ಮತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಮತ್ತು ಹಾಸ್ಪಿಟಲ್ಗೆ ಹೋದರೆ ರೊಕ್ಕ ಎಲ್ಲ ಖರ್ಚು ಆಗತ್ತೆ ಹೀಗೆಲ್ಲ ಮಾಡಲಕತ್ತಿ ಚೆಂದ ತೊಳೀಬೇಕಾಗ್ತದೆ ಮತ್ತೆ ಭಾಂಡೆದನ್ನು ತೊಳಿಲಕ್ಕ ಅವ್ರಿಗೇನೂ ತರಿಸ್ತಾರೆ